ನಾವು ಆಗಾಗ ಪ್ರವಾಸಗಳಿಗೆ ಹೋಗ್ತೀವಿ ನಿಮ್ಮ ನಮ್ಮ ನೆಚ್ಚಿನ ಪ್ರವಾಸಿ ಸ್ಥಳ ಹಂಪೆ ಮತ್ತು ಕಾರಣ ಐತಿಹಾಸಿಕವಾಗಿರತಕ್ಕಂಥದ್ದು ಅವರೆಲ್ಲ ಹಂಪೆ ಶ್ರೀಕೃಷ್ಣ ದೇವರಾಯ ರಾಜ್ಯಭಾರ ಮಾಡಿದ ಅಂತ ನಾವು ಓದಿದ್ದೇವೆ ಅವರ ಓದುವಾಗಿನ ಇತಿಹಾಸದಲ್ಲಿ ಮುತ್ತು ರತ್ನಗಳನ್ನು ಬೀದಿಯಲ್ಲಿಟ್ಟು ತರಕಾರಿ ಥರ ಮಾರುತ್ತಾ ಇದ್ದರು ಅನ್ನುವಂಥ ಇದನ್ನು ಓದಿದಾಗ ನಮಗೆ ಭಾಳಷ್ಟು ಹೆಮ್ಮೆ ಆಗುತ್ತೆ ಜೊತೆಗೆ ಆವತ್ತಿನ ಆರ್ಥಿಕ ಪರಿಸ್ಥಿತಿ ಹೇಗಿದ್ದೀತು ಎನ್ನುವುದನ್ನು ಕೂಡ ನಾವು ಚಿಂತೆ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭ ಬರುತ್ತೆ ಒಟ್ಟಾರೆ ಪ್ರವಾಸ ಮಾಡಲೇಬೇಕು ಕೋಶ ಓದು ದೇಶ ಸುತ್ತು ಅಂತ ಒಂದು ಮಾತಿದೆ ಅದು ಪ್ರಸಿದ್ಧ ನಾಣ್ಣುಡಿಯೂ ಹೌದು ಇದು ಎಲ್ಲರಿಗೂ ಗೊತ್ತು ಓದೋದು ಇದ್ದಿದ್ದೆ ಪುಸ್ತಕಗಳನ್ನ ಓದೋದು ಇದ್ದಿದ್ದೆ ಆದರೆ ಅನುಭವ ಸಿಗೋದಿಲ್ಲ ಓದೋದರಿಂದ ಮನ್ಸಿಗೆ ಹಿತವಾಗುತ್ತೆ ಆದರೆ ದೇಶ ಸುತ್ತಿದರೆ ಅಥವಾ ಪ್ರವಾಸ ಹೋದ್ರೆ ಅಲ್ಲಿ ನಾವು ಬಹಳಷ್ಟು ಕಲಿಯುವುದನ್ನು ನೋಡಬಹುದಾಗಿದೆ ಅಥವಾ ಕಲ್ತ್ಕೊಳ್ಬಹುದಾಗಿದೆ ಏಕೆ ಅಂದರೆ ಪ್ರವಾಸ ಮಾಡ್ತಾನೇ ಇದ್ದರೆ ಪ್ರಯೋಗ ಮಾಡಿ ನೋಡಿದಂತಾಗುತ್ತೆ ಪ್ರಯೋಗ ಮಾಡಿದ್ರೆ ಏನಾದರೂ ಒಂದು ಅಂಶ ಹೊಸ್ದು ಬಂದೇ ಬರುತ್ತೆ ಆ ರೀತಿ ಪ್ರವಾಸ ಮಾಡಿದ್ರೆ ಹೊಸ್ದನ್ನ ಕಲೀತೇವೆ ಮನ್ಸಿನ ಮೇಲೆ ವ್ಯಕ್ತಿತ್ವದ ಮೇಲೆ ಬಹಳಷ್ಟು ಪ್ರಭಾವಗಳನ್ನು ಬೀರುವ ಸಾಧ್ಯತೆ ಹೆಚ್ಚಿರುತ್ತೆ ಹೀಗಾಗಿ ಹೆಚ್ಚೆಚ್ಚು ಪ್ರವಾಸಗಳನ್ನ ಮಾಡಲು ಇಷ್ಟಪಡ್ತೇವೆ ಪ್ರವಾಸ ಮಾಡಿದ ನಂತರ ಅನಿಭವ ಹೆಚ್ಚಾಗುತ್ತೆ ಅನುಭವದಿಂದ ಜೀವನದ ಬದಲಾವಣೆಗೂ ಕೂಡ ಒಳ್ಳೆಯ ಅವಕಾಶಗಳು ನಮಗೆ ದೊರಕುತ್ತವೆ ಅನ್ನೋವಂಥ ಅಭಿಪ್ರಾಯವನ್ನು ನಾನು ಹೇಳೋದಿಕ್ಕೆ ಇಷ್ಟಪಡ್ತೀನಿ